ನಾನು ಎಲೆಕ್ಟ್ರಿಕಲ್ ಆವೃತ್ತಿ ಓದಲು ಇಷ್ಟಪಡ್ತೀನಿ ಯಾಕಂದರೆ ಇದು ಎಲೆಕ್ಟ್ರಿಕಲ್ ವಸ್ತುಗಳ ಬಗ್ಗೆ ಯಾವ ರೀತಿ ನಾವು ಯೂಸ್ ಮಾಡಬೇಕು ಮತ್ತು ಇದು ಯೂಸ್ ಮಾಡೋದರಿಂದ ನಮಗೆ ಟೈಮು ಎಲ್ಲ ಸೇವ್ ಆಗುತ್ತೆ ಈ ಎಲೆಕ್ಟ್ರಿಕಲ್ ಆವೃತ್ತಿ ವಸ್ತುಗಳು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಅದನ್ನ ಯಾವ ರೀತಿ ನಾವು ಕೇರು ಕೇರ್ ತೊಗೋಬೇಕು ಮತ್ತು ಪ್ರಿವೆಂಟ್ ಅದಿಕ್ಕೆ ಏನು ನಾವು ಅದರಿಂದ ತೊಂದರೆ ಆಗ್ದಿರೋಂಗೆ ಯಾವ ರೀತಿ ಸಲಹೆಗಳು ತೊಗೋಬೇಕು ಮಾರ್ಗಳು ತೊಗೋಬೇಕು ಅಂತ ನಾನು ಎಲ್ಲ ತಿಳ್ಕೊಂಡು ಈ ವಸ್ತುಗಳ ಬಗ್ಗೆ ಎಲೆಕ್ಟ್ರಿಕಲ್ ವಸ್ತುಗಳ ಬಗ್ಗೆ ಯಾವುದಾದ್ರೂ ಜನ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರ್ಗೆ ಹೇಳಿಕೊಡ್ತೀನಿ ಮತ್ತು ನನ್ಗೆ ಏನಾದ್ರೂ ಇದು ಎಲೆಕ್ಟ್ರಿಕಲ್ ವಸ್ತುಗಳ ಬಗ್ಗೆ ಮತ್ತು ಕೆಲಸಗಳ ಬಗ್ಗೆ ನನಗೇನಾದ್ರೂ ಗೊತ್ತಿಲ್ಲ ಅಂದರೆ ವೀಡಿಯೋಗಳು ನೋಡ್ತೀನಿ ವೀಡಿಯೋಗಳು ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾನು ನಾನು ನಡ್ಕೊತೀನಿ ಯೂಸ್ ಮಾಡ್ಕೊತೀನಿ ಮತ್ತು ಯಾವುದೇ ಒಂದು ಇದರಲ್ಲಿ ತೊಂದರೆ ಇದ್ರೂ ಆಡಿಯೋ ಪುಸ್ತಕಗಳನ್ನು ಕೇಳಿಬಿಟ್ಟು ನಾನು ಸಲ್ಯೂಷನನ್ನ ಹುಡ್ಕೊತೀನಿ